ಅಲೋ ಹಾಂ ಹಲೋ ಹಾಂ ಹೌದು ರೀ ಏನು

ಹಾಂ ಹಾಂ

ಹಲೋ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಅಂಗ ತೆಗ್ತಿವ್ ರೀ ಹಾಂ ಹನ್ನೊಂದು ಗಂಟೆ ತೆಗ್ದು ಆಗ ಮಧ್ಯಾಹ್ನ ಯಾವುದೋ ಮೂರ್ಪೆರ್ ಇಕ್ತಿವ್ ರೀ ಮತ್ತು ಸಾಯಂಕಾಲ ಒಂದು ಆರು ಗಂಟೆಕ ಓಪನ್ ಮಾಡೀ ಹತ್ತು ಹನ್ನೊಂದರ ತನಕ ಇದು ಮಾಡ್ತೀವಿ ರೀ ಹಾಂ ನೋಡಿ ಬೀ ನಾವು ಬರ್ರಿ ತೋರ್ಸ್ಕೊರಿ ಯಾಕಂದ್ರೆ ನೀವು ಟೆನ್ನಿಸ್ ಬೆ ಪ್ಲೇಲಿದ್ದೀರಿ ಅಂತೀರಿ ಏನು ಮತ್ತು ಅದು ಭಾಳ ನಾಜುಕ್ ನೀವು ಬಂದ್ಮೇಲೆ ತೆಗಿಸಿ ಬೇಕಾಯ್ತವ ರೀ ಯಾಕಂದ್ರೆ ಸುಮ್ನೆ ಹಾಂ ಹಾಂ ಅದು ಅದು ಹಾಂ ಹಾಂ ಅದೇ ನೀವು ಬರ್ರೀ ನಾವು ಅದೇ ನಾವು ಎಲ್ಲ ಎಕ್ಸ್ರಾ ತಗಿದ್ ಮ್ಯಾಕೆ ನಾವು ಬ ಫೈನಲ್ ಮಾಡ್ಬೇಕತೆ ಮೇಡಮ್ ಯಾಕಂದರೆ ಹಾಂ ಇದು ಎಕ್ಸ್ರಾ ತೆಗಿಯಲ್ಲ ರೀ ನಾವು ಹೇಳಾಕೆ ಬರಲ್ಲ ಎಷ್ಟಾಗಿದೆ ಏನಾಗ್ಯದ ಪ್ಲಾಸ್ಟರ್ ಹಾಕ್ಬೇಕು ಏನು ಮಾಡಬೇಕು ಅದೆಲ್ಲ ಎಕ್ಸ್ರಾ ನೋಡಿ ನಿಮ್ಗ ಇಲ್ಲಿ ನೋಡ್ರಿ ನೋಡಕ್ಕೆ ಮತ್ತು ಅದ್ರದಿಂದ ಪ್ರಾಕ್ಚರ್ ಆಗ್ಯದ ಅದು ಆಗ್ಯದ ಅಂದ್ರ ಮತ್ತೆ ಅದು ಬ್ಯಾಂಡೇಜ್ ಮಾಡ್ಲಕ್ ಅದಕ್ಕೆ ಇದು ಬೇರೆ ರಿವ್ಯೂ ಕನ್ಸನೆಂಟ್ ಫೀಝ್ ತ್ರೀ ಹಂಡ್ರೆಡ್ ಅದ ರೀ

ಎಕ್ಸ್ರಾ ಅದಗ ಫೀಝ್ ಅದಲ್ಲೆ ಇರತ್ತೆ ಫೀಝ್ ಎಕ್ಸ್ರಾತಾವ ಇವತ್ತು ಇಸ್ಕೊಂಬರ್ರೀ ನಂಬಲ್ ಇಲ್ರಿ ಇಲ್ಲ ಬಾಜಿಗೆದ ಶಾಪು ನಾನು ಅಡ್ರಸ್ ಕೊಡ್ತಿ ರೀ ಅವಗ್ ಯಾಕೆ ಕೊಡ್ತಿವೋ ಅಲ್ಲೇ ತೆಗ್ಸ್ಕೊಂದು ಬರ್ರಿ ಬಂದೇನನದ ನಾವು ಹಾಂ ಸಾಯಂಕಾಲ ಬರ್ರೀ ಹಾಂ ಸಾಯಂಕಾಲ ನಾವು ಇರ್ತೇವೆ ರೀ ಹಾಂ